ನಮಸ್ತೆ ಮೇಡಮ್ ಅದೇ ನಾನೊಂದು ಸ್ತ್ರೀ ಶಕ್ತಿ ಗುಂಪಿಗೆ ಸೇರಬೇಕಂತ ಮೊನ್ನೆ ಬಂದಿದ್ದೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಈಗ ಸೇರಿಸಿಕೊಳ್ತೀರಾ ಹೌದು

ಒಮ್ಮೆಲೆ ಕಟ್ಟಲಿಕ್ಕಾಗುದಿಲ್ಲ ನನಗೆ ನಾನೊಂದು ಎರಡು ಮೂರು ಸಲ ಕಟ್ಬೌದಾ ಮೂರು ಕಂತು ಮಾಡಿ

ನೋಡುವ ನಾನು ಪ್ರಯತ್ನ ಮಾಡ್ತೇನೆ ಆದರೆ ಒಂದೇ ಸಲ ಕಟ್ಟುದಾದರೆ ಕೊಡ್ಬೌದಾ ನನಗೆ ಲೋನು ಒಂದೇ ಸಲ ಕಟ್ಟಿದರೆ

ಹಾಂ ಹಾಂ ಹಾಂ ಆಯ್ತು ಆಯ್ತು ಮೀಟಿಂಗಿಗೆ ಬರ್ತೇನೆ ಮೀಟಿಂಗಿಗೆ ಬರ್ತೇನೆ ಹ್ಞೂ

ಆಯ್ತು ಆಯ್ತು ಆಯ್ತು ಆಯ್ತು ಹಾಂ ಆಯ್ತು ಆಯ್ತು ಆಯ್ತು ಆಯಿತು ಹಾಂ ಆಯ್ತು ಆಯಿತು ಹಾಂ

ಆಯ್ತು ಆಯ್ತು ಹೇಳಿಡಿ ನಾ ಬರ್ತೇನೆ ನಾಡ್ದು ಬರ್ತೇನೆ ಐದು ತಾರೀಕಿಗೆ ಆಯ್ತು ಆಯ್ತು ಹಾಂ ಆಯ್ತು ಆಯ್ತು